ನಾನು ಕೃಷಿ ಕುಟುಂಬದ ಸದಸ್ಯಳೇ ಆಗಿದ್ದೇನೆ ನಮ್ಮ ತಂದೆ ತಾಯಿಗಳು ತುಂಬ ಕೃಷಿಯನ್ನು ಅಲಂಭಿಸಿದ್ದರು ನಮ್ಮದು ಕೃಷಿಯಲ್ಲೇ ನಮ್ಮ ಜೀವನ ಸಾಗ್ತಾಯಿತ್ತು ನಮ್ಮ ಮನೆಯಲ್ಲಿ ಒಂದು ಐದು ಐದು ಆರು ಎಕ್ರೆ ಜಮೀನಿತ್ತು ಅಲ್ಲಿ ನಾವು ಅಡಿಕೆ ತೆಂಗು ಬಾಳೆ ಗದ್ದೆ ಭತ್ತ ಎಲ್ಲವನ್ನೂ ಬೆಳಿತಾಯಿದ್ವಿ ಕೃಷಿಯಲ್ಲಿ ನನಗೆ ಬಹಳ ಆಸಕ್ತಿಯಿದೆ ಆದರೆ ನಾವೆಲ್ಲ ಕಲಿತು ಕಲಿತು ಉದ್ಯೋಗಕ್ಕೆ ಸೇರಿದ್ದರಿಂದ ನಮಗೆ ಕೃಷಿ ಕುಟುಂಬದಲ್ಲಿಯೇ ಇದ್ದು ನಾವು ಅದರ ಅದನ್ನು ಅನುಭವಿಸ್ತಾ ಇದ್ದೇವೆ ಕೃಷಿಯಲ್ಲಿ ಬಹಳ ಇಂಟ್ರೆಸ್ಟ್ ಕೂಡ ಇರುತ್ತೆ ಹಾಗೇ ಕೃಷಿ ಮಾಡುವಾಗ ಕೆಲವೊಂದು ನಿಬಂಧನೆಗಳು ಇರ್ತದೆ ಅದನ್ನು ಪ್ರತಿವರ್ಷ ಮಳೆಗಾಲದಲ್ಲಿ ತೋಟಗಳಲ್ಲೆಲ್ಲ ಕಳೆ ಬೆಳ್ದುಬಿಡ್ತದೆ ಕಳೆ ಕಳೆಯನ್ನೆಲ್ಲ ತೆಗಿಬೇಕಾಗ್ತದೆ ಆಮೇಲೆ ಅದಕ್ಕೆ ಗೊಬ್ಬರ ನೀರು ಆಮೇಲೆ ತುಂಬ ಕೆಲಸಗಳು ಕೃಷಿ ಕುಟುಂಬದ ಸದಸ್ಯರಿಗೆ ಇರ್ತದೆ ಒಂದು ಅಡಿಕೆ ಗಿಡಯಿದ್ದರೆ ಆ ಗಿಡಕ್ಕೆ ಪ್ರತಿವರ್ಷ ಅಡಿಕೆ ಮಣ್ಣನ್ನು ಅಗೆದು ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರನ್ನು ಹಾಕಿ ಆಮೇಲೆ ಅದು ಫಲ ಬರುವ ಬರುವಾಗ ಅಡಿಕೆ ಕೊನೆಯನ್ನು ಅಡಿಕೆ ಕೊನೆಯನ್ನು ಅಡಿಕೆ ಮಳೆಗಾಲ್ದಲ್ಲಿ ಅಡಿಕೆ ಬಿಡುವಾಗ ಮಳೆ ಜೋರಿದ್ದರೆ ಅದಕ್ಕೆ ಔಷಧಿ ಕೂಡ ಹ್ ಬಿಡಬೇಕಾಗ್ತದೆ ಮದ್ದು ಅದು ನಮ್ಮ ಕಡೆಗೆಲ್ಲ ಅದನ್ನು ಮದ್ದು ಹೊಡೆಯೋದು ಅಂತ ಹೇಳ್ತಾ ಇದ್ದಾರೆ ಹೇಳ್ತಾರೆ ಆ ಮದ್ದು ಹೊಡೆದು ಅಡಿಕೆ ಬಂದು ಅಡ್ಕೆನ ಉಳಿಸಿಕೊಳ್ಬೇಕಾಗ್ತದೆ ಅದು ಬೆಳೆದ ಮೇಲೆ ಹಣ್ಣಾಗುತ್ತೆ ಹಣ್ಣಾದ ಮೇಲೆ ಅದನ್ನು ಮರದಿಂದ ತೆಗೆಸಲಿಕ್ಕೆ ಬೇರೆ ಜನರನ್ನ ಕರೆಸಿ ತೆಗೆಸ್ಬೇಕಾಗ್ತದೆ ಇಲ್ಲ ಅದು ಬಿದ್ದೋಗಿಬಿಡ್ತದೆ ಪಕ್ಷಿ ಪಕ್ಷಿಗಳು ಬಾವಲಿ ಮತ್ತು ಅದು ಪಕ್ಷಿಗಳು ಅಡಿಕೆನ ತಿಂದು ಅದನ್ನೆಲ್ಲ ಎತ್ತಿಕೊಂಡು ಬೇರೆ ಕಡೆ ಹಾಕಿಬಿಡ್ತದೆ ಕೆಲವೊಂದು ನಷ್ಟ ಕೂಡ ಆಗ್ತದೆ ಅದನ್ನೆಲ್ಲ ಕಾಪಾಡಿಕೊಳ್ಬೇಕಾಗ್ತದೆ ಹೀಗೆ ಕೃಷಿಯಲ್ಲಿ ನಾನಾ ವಿಧದ ತೊಂದರೆಗಳು ಉಂಟು ಮತ್ತು ಅದರಿಂದ ಪ್ರಯೋಜನವೂ ಉಂಟು ಕೃಷಿಕೋ ನಾಸ್ತಿ ದುರ್ಭಿಕ್ಷಃ ಹೇಳಿದಂಗೆ ಕೃಷಿ ಮಾಡ್ತಾ ಇದ್ದವನಿಗೆ ಗದ್ದೆನ ಮಾಡಿದವ್ನಿಗೆ ಊಟಕ್ಕೆ ಯಾವ ತೊಂದರೆಯೂ ಇಲ್ಲ ಊಟವನ್ನು ಮಾಡಲಿಕ್ಕೆ ಅವನು ಬೆಳೆದುಕೊಳ್ತಾನೆ ಅವ್ನು ಭತ್ತ ಗಿತ್ತ ಬೆಳೆದ್ಕೊಂಡು ಅಕ್ಕಿ ಮಾಡಿ ಊಟ ಮಾಡ್ತಾನೆ ಆದರೆ ಕೆಲಸ ಮಾತ್ರ ಇಡೀ ವರ್ಷ ಇಡೀ ವರ್ಷವೂ ಮಾಡಬೇಕಾಗ್ತದೆ ಕೃಷಿಯಿಂದ ಬರೋದು ಅವ್ನ ಜೀವನಕ್ಕೆ ಸಾಕಾಗುವುದಿಲ್ಲ ಹೀಗೆ ಕೃಷಿಯಲ್ಲಿ ಬಹಳ ಕಷ್ಟದಲ್ಲಿ ಅವನು ತನ್ನ ಜೀವನವನ್ನು ಸಾಗಿಸಬೇಕಾಗ್ತದೆ ಆಮೇಲೆ ಕೃಷಿಯಲ್ಲಿ ತೆಂಗಿನ ಮರ ತೆಂಗಿನ ಮರವನ್ನು ನಾವು ಕಲ್ಪವೃಕ್ಷ ಅಂತ ಕರಿತೇವೆ ಆ ಕಲ್ಪವೃಕ್ಷದಲ್ಲಿ ಬರುವಂಥ ಎಲ್ಲ ವಸ್ತುಗಳೂ ನಮ್ಮ ಉಪಯೋಗಕ್ಕೆ ಕೃಷಿ ಕುಟುಂಬದಲ್ಲಿ ಉಪ್ಯೋಗಕ್ಕೆ ಬರ್ತದೆ ಅಲ್ಲಿ ತೆಂಗಿನಕಾಯಿ ಎಳನೀರು ಆಮೇಲೆ ಅದೇ ಎಲೆಯಿಂದ ಕಾ ಉರುವಲು ಮಾಡ್ಲಿಕ್ಕೆ ಬರ್ತದೆ ಆಮೇಲೆ ತೆಂಗಿನಕಾಯಿಂದ ಪದಾರ್ಥಗಳನ್ನು ಮಾಡ್ಲಿಕ್ಕೆ ನಮ್ಗೆ ಬೇಕೇ ಬೇಕು ನಿರಂತರವಾಗಿ ನಾವು ಇಡೀ ವರ್ಷ ಇಡೀ ತೆಂಗಿನಕಾಯಿ ಇಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲ ನಮಗೆ ತೆಂಗಿನಕಾಯಿ ಬೇಕೇ ಬೇಕಾಗ್ತದೆ ಹಾಗೆ ಎಲ್ಲ ಕೆಲ್ಸಗಳಿಗೂ ಕೃಷಿಯೇ ಕೃಷಿಯನ್ನು ಇದು ಕೃಷಿಯನ್ನೇ ಅವಲಂಭಿಸಬೇಕಾಗ್ತದೆ ಕೃಷಿ ಇಲ್ಲದೆ ಬದುಕೇ ಇಲ್ಲ ಹಾಗೇ ಬಾಳೆಗಿಡ ಬಾಳೆಗಿಡ ನೆಟ್ಟರೆ ಆ ಬಾಳೆಗಿಡ ಬೆಳೆದು ದೊಡ್ಡಾಗುವಾಗ ಅದಕ್ಕೆ ಎಷ್ಟು ನೀರು ಹಾಕಬೇಕು ಗೊಬ್ಬರ ಹಾಕ್ಬೇಕು ಅದೆಲ್ಲ ಮಾಡಬೇಕಾಗ್ತದೆ ಹಾಗೇ ಅದು ಸತ್ತೋಗಿಬಿಡ್ತೆ ನೀರೆಲ್ಲ ಇಲ್ದೇ ಇದ್ದರೆ ಸತ್ತೋಗ್ಬಿಡುತ್ತೆ ಅದು ಅದನ್ನು ಆ ಗೊಬ್ಬರ ಗೊಬ್ಬರ ಹಾಕಿ ಆ ಗೊಬ್ಬರದಿಂದ ಬಾಳೆಗಿಡದಲ್ಲಿ ಫಲ ಚೆನ್ನಾಗಿ ಬರ್ತದೆ ಆ ಫಲದಿಂದ ನಮಗೆ ಉತ್ಪಾದನೆಯು ಆದಾಯವೂ ಉಂಟು ತಿಂದಿದಕ್ಕೆ ಬಾಳೆಕೊನೆಯೂ ಇ ಬರ್ತದೆ ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಕಷ್ಟಪಟ್ಟು ಮಾಡಿದರೆ ಅದು ನಮಗೆ ಫಲವನ್ನು ಕೊಟ್ಟೇ ಕೊಡ್ತದೆ ಆಮೇಲೆ ಕೃಷಿಯಲ್ಲಿ ಲಾಭ ತರುವಂಥ ಕೃಷಿ ಕೂಡ ತುಂಬ ಇದೆ ಈ ಗದ್ದೆ ಮಳೆಗಾಲದಲ್ಲಿ ಬಂದು ಮಳೆಗಾಲ ಬಿತ್ತು ಅಂದರೆ ನಾಟಿ ಕೃಷಿ ಗದ್ದೆ ಭೂಮಿಯಲ್ಲಿ ನೇಜನ್ನು ಹಾಕಿ ಬೆಳೆದು ಅದನ್ನೆಲ್ಲ ನಾಟಿ ಮಾಡಿ ನಾಟಿ ಮಾಡಿ ಆಮೇಲೆ ಆಗ ಅದಕ್ಕೆ ಔಷಧವನ್ನು ಹೊಡ್ದು ಗೊಬ್ಬರ ಹಾಕಿ ಎಲ್ಲ ಮಾಡಿ ಕೃಷಿ ಭತ್ತವನ್ನು ಬೆಳೆಸಿ ಆ ಭತ್ತದಿಂದ ಬಂದ ನಂತರ ಕೊಯ್ದು ಅದನ್ನು ಮನೆಗೆ ತಂದು ಅದನ್ನು ಹೊಸದು ತರುವ ಪದ್ಧತಿ ಕೂಡ ಇರ್ತದೆ ಕೆಲವು ಸಲ ಹೊಸ್ದನ್ನ ಊಟ ಮಾಡುವ ಪದ್ಧತಿ ಕೂಡ ಇರ್ತದೆ ಹಾಗೆ ಎಲ್ಲ ನಮ್ಮ ಸಂಪ್ರದಾಯಗಳು ಕೂಡ ಈ ಕೃಷಿಯಲ್ಲಿಯೇ ಇದೆ ಕೃಷಿಯಿಂದ ಸಂಪ್ರದಾಯ ಕೂಡ ಬೆಳಿತಾ ಬೆಳಿತದೆ ಈ ರೀತಿಯಲ್ಲಿ ನಾವು ಕೃಷಿಯನ್ನು ಬಹಳ ಸಂತೋಷದಿಂದ ಮಾಡುತ್ತೇವೆ ಅದೇ ರೀತಿ ಕೃಷಿ ಜಮೀನನ್ನು ಕೂಡ ನಾವು ಕಾದ್ಕೊಂಡು ಬರ್ತೇವೆ ಕೃಷಿಯಲ್ಲಿ ಬ ಬಹಳ ರೀತಿಯ ಕೃಷಿಗಳಿವೆ ಭತ್ತ ತೆಂಗು ಅಡಿಕೆ ಗೋಧಿ ಜೋಳ ಆಮೇಲೆ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಕೃಷಿಗಳನ್ನು ನಾವು ಸಹ ಮಾಡ್ತೇವೆ ಆಮೇಲೆ ಅದಕ್ಕೆ ಕೊಕ್ಕೋ ಕೊಕ್ಕೋ ಇದು ವಿವಿಧ ರೀತಿಯ ಕೃಷಿಗಳನ್ನು ಮಾಡಿ ನಾವು ಅದರಿಂದ ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ತುಂಬ ಜಮೀನು ಇರಬೇಕು ಅಂದರೆ ಕೃಷಿ ಮಾಡ್ಲಿಕ್ಕೆ ಒಳ್ಳೆಯದಾಗ್ತದೆ